ನಮ್ಮ ಮನಿಯೊಳಗ ಫ್ರಿಜ್ ಇರಲಿಲ್ಲ ಅದರ ಸಂಬಂಧ ನಾನು ಒಂದು ಫ್ರಿಜ್ ತೊಗೊಬೇಕು ಅಂತ್ಹೇಳಿ ಯೋಚನೆ ಮಾಡಿದೆ ಅದನ್ನ ಹೇಗೆ ತೊಗೋಬೇಕು ಹೊರಗಿಂದ ತೊಗೋಬೇಕೋ ಆನ್ಲೈನ್ ತೊಗೋಬೇಕೋ ಅದಕ್ಕೆ ಎಷ್ಟು ರೊಕ್ಕ ಏನು ಅಂತ್ಹೇಳಿ ಗೊತ್ತೇ ಇರಲಿಲ್ಲ ನನಗೆ ಅದಕ್ಕೆ ಏನು ಮಾಡಿದೆ ಫಸ್ಟ್ ನಾನು ಆನ್ಲೈನ್ನ್ಯಾಗ ಸರ್ಚ್ ಮಾಡಿದ್ರಾಯ್ತು ಅಂತ್ಹೇಳಿ ಆನ್ಲೈನ್ದಾಗ ಹುಡುಕಾಕ ಸ್ಟಾರ್ಟ್ ಮಾಡಿದೆ ಆಮೇಲೆ ಹೊರಗಡೆಯೂ ಹೋಗಿ ಅಂಗಡಿ ಒಳಗೆ ಹೋಗಿ ಕೇಳ್ಕೊಂಡು ಬಂದೆ ಅಲ್ಲಿದ ರೊಕ್ಕ ಎಷ್ಟು ಐತದಕ್ಕೆ ಇಲ್ಲಿ ಆನ್ಲೈನ್ದಾಗ ಎಷ್ಟು ರೊಕ್ಕ ಬೀಳ್ ಆಕೈತ ಅದಕ್ಕ ಅಂತ್ಹೇಳಿ ಎರಡೂ ಹೊಂದಾಣಿಕೆ ಮಾಡಿ ನೋಡೋಣ ಅಂತಂತ್ಹೇಳಿ ಆವಾಗ ಇಲ್ಲಿ ಆನ್ಲೈನ್ದಾಗ ನಾನು ಫ್ಲಿಪ್ಕಾರ್ಟ್ನ್ಯಾಗ ಹುಡುಕಾಕತ್ತೆ ಅದನ್ನು ಫ್ರಿಜ್ಜನ್ನು ಸೊ ಅಂದರೆ ರೆಫ್ರಿಜಿರೇಟರ್ ಆವಾಗ ನೋಡಿದಾಗ ಅದು ಅಪ್ಲೋಡು ಫ್ರಂಟ್ ಲೋಡು ಅಂತ್ಹೇಳಿ ತೋರಿಸ್ ಕೇಳಾಕತ್ತದ್ರೊಳಗೆ ನೋಡ ಅಪ್ಲೋಡು ನೋಡಿದೇನ ನಾನು ಅಪ್ಲೋಡ ಸ್ವಲ್ಪ ಕಡಿಮೆ ರೊಕ್ಕದ್ದು ಇದ್ವು ಹಿಂಗ ಫ್ರಂಟ್ ಲೋಡುದ್ ನೋಡಿದೆ ನಾನು ಫ್ರಂಟ್ ಲೋಡ್ ಅಂತಂದ್ರೆ ಮುಂದೆ ಬಾಗ್ಲ ಇರತೈತಿ ಅಪ್ಲೋಡ್ ಅಂತಂದ್ರೆ ಮ್ಯಾಲೆ ಬಾಗ್ಲ ಇರತೈತಿ ಈಗ ಮುಂದೆ ಇದ್ದಿದ್ದ ಬಾಗ್ಲಾಕ ನೋಡಿದರೆ ಅದು ಬಹಳ ರೊಕ್ಕ ಇತ್ತ ಅದಕ್ಕೆ ಅದಕ್ಕೆ ನಾನು ಚೂಸ್ ಮಾಡಿದೆ ಮ್ಯಾಲೆ ಮ್ಯಾಲೆದ ಬಾಗ್ಲ ಇದ್ದಿದ್ದ ತೊಗೊಂಡ್ರಾಯ್ತು ಅಂತ ಅಂತ್ಹೇಳಿ ಅದು ಮೇಲುಗಡೆ ಬಾಗ್ಲ ಇದ್ದಿದ್ದು ಎಲ್ಲನು ಅವರು ತೋರಿಸಿದರು ಹೆಂಗೈತೆ ಅಂತಂತ್ಹೇಳಿ ಅದ್ರೊಳಗೆ ಫೋಟೋ ಬಿಟ್ಟಿದ್ರು ಎಲ್ಲ ನೋಡಿ ಆರ್ಡರ್ ಮಾಡಿದೇನ ನಾನು ಆರ್ಡರ್ ಮಾಡಿ ಒಂದು ನಾಲ್ಕು ದಿನ ಆಯ್ತು ನಾಲ್ಕು ಐದು ದಿನ ಆಯ್ತು ಬಂತು ರೆಫ್ರಿಜಿರೇಟರ್ ಮನೀಗ ಅವರು ಬಂದು ಮತ್ತು ಒಂದು ಎರಡು ದಿನ ಬಿಟ್ಟು ಅವರು ಇನ್ಸ್ಟಾಲೇಷನ್ನವರನ್ನೂ ಕರೆಸಿದರು ಕಳ್ಸಿದ್ರು ಮನೀಗ ಮತ್ತದನ್ನೆಲ್ಲ ಚಂದಗಾ ಅವರು ಇನ್ಸ್ಟಾಲ್ ಮಾಡಿ ಕೊಟ್ಟ ಅದನ್ನು ಹೇಗೆ ಯೂಸ್ ಮಾಡ್ಬೇಕು ನೋಡಿರಿ ಭಾಳ ಥಂಡಿ ಇದ್ದಾಗ ಎಷ್ಟು ಇಟ್ಕೋಬೇಕು ಭಾಳ ಕಡಿಮೆ ಬ್ಯಾಸ್ಗಿ ಭಾಳ ಇದ್ದಾಗ ಎಷ್ಟು ಇಟ್ಕೊಬೇಕು ಅದನ್ನೆಲ್ಲ ಅದರೊಳಗೆ ತೋರಿಸಿದರು ಅವರು ನನಗೆ ಹೇಳಿಕೊಟ್ಟು ಹೋದರು ಆಯಿತಪ್ಪ ಚಲೋ ಆಯ್ತು ಅಂತಂತ್ಹೇಳಿ ನೋಡಿದೆ ದಿನ ಯೂಸ್ ಮಾಡಕತ್ತಿನಿ ಈಗ ಮಿನಿಮಮ್ ಒಂದು ಎರಡು ಮೂರು ವರ್ಷ ಆತು ನಾನು ತಗೊಂಡು ನಾನದರಿಂದ ಯಾವುದೇ ತರನಾದ ತೊಂದರೆ ಬಂದಿಲ್ಲ ಅದು ಭಾಳ ಚಲೋನ ವರ್ಕ್ ಆಗಕತೈತಿ ಆಮೇಲೆ ನೀವು ಫ್ರೀಜರ್ನ್ಯಾಗ ಐಸ್ ಮಾಡಕಿಟ್ರೂ ಅದಕ್ಕೆಲ್ಲ ಒಂದು ಗಂಟೆ ಒಳಗೆ ಐಸ್ ಆಗಿ ಬರ್ತೈತಿ ನೀರು ಹಾಗಾಗಿ ಭಾಳ ಚಲೋ ಐತಿ ಏನು ನೀವು ಸಾಮಾನು ಅಡಗಿ ಸಾಮಾನು ಆಗಲಿ ಮೊಸರು ತುಪ್ಪ ಹಾಲು ಇಟ್ರೂ ಯಾವುದೂ ಏನೂ ನಮಗೆ ಏನೂ ಹಾಳಾಗುವುದಿಲ್ಲ ಭಾಳ ಚಲೋ ಆಗೈತಿ ಅದನ್ನೊಂದನ್ನು ಮಾಡಿ ಏಕೆಂದರೆ ಅದರಿಂದ ಅದರಿಂದ ಏನು ಇಷ್ಟು ಮೂರು ನಾಲ್ಕು ವರ್ಷಾದ್ರೂ ಅದ್ರೆ ಅದರಿಂದ ಏನೂ ನನಗೆ ತೊಂದ್ರೆ ಆಗಿಲ್ಲ ಅದರಿಂದ ಏನೂ ಹಾಳೂ ಆಗಿಲ್ಲ ನನ್ನದು ಎಲ್ಲವೂ ಅದು ಪ್ರೊಡಕ್ಟ್ ಭಾಳ ಚಲೋ ಬಂದೈತ್ರಿ ನನಗೆ